ಹಲೋ ಸರ್ ಟೂರಿಸ್ಟಾ ಮಾತಾಡೋದು ಸರ್ ನಾವು ಕೊಪ್ಪಳ ಬರ್ತಾಯಿದ್ವಿ ಕೊಪ್ಪಳದಲ್ಲಿ ಯಾವ್ಯಾವ ಪ್ಲೇಸ್ ಇದ್ದಾವೆ

ಸರ್ ಅಮೌಂಟ್ ಎಷ್ಟಾಗಿದೆ ಒಂದು ಪ್ಯಾಕೇಜ್ ಎಷ್ಟು ತಗೊಳ್ತೀರಾ

ಹೌದಾ ನಾವು ಹೌದಾ ಸರ್ ನಾವು ಒಂದು ಹತ್ತು ಜನ ಬರ್ತಾಯಿದ್ವಿ ಸರ್ ಹಂಗಾಗಿ ಹ್ಞೂ ಓಕೆ ಸರ್ ಇನ್ನು ಒಂದು ಸರ್ ಮತ್ತು ನಮ್ಗೆ ರೂಮಿನ ಫೆಸಿಲಿಟಿ ಅದೆಲ್ಲ ಹೇಗೆ

ಓಕೆ ಸರ್ ಮತ್ತೆ ನಮಗೆ ಇನ್ನೂ ಫುಡ್ಡು ಅದೆಲ್ಲ ಬೇಕಲ್ವ ಯಾವುದೇ ಥರ ಫುಡ್ ಇದೆ ನಿಮ್ಮ ಹತ್ರ ಯಾವ ಥರ ಫುಡ್ ಸಿಗುತ್ತೆ

ಹಾಂ ಸರ್ ನಿಮ್ಮಲ್ಲಿ ನೋಡುವಂಥ ಪ್ಲೇಸಸ್ ಎಷ್ಟಿದೆ ಹಾಂ ಸರ್ ಹಾಂ ಓಕ್ ಹಾಂ ಓಕೆ ಸರ್ ನಮಗೆ ಎಷ್ಟು ಒಂದು ತ್ರೀ ಡೇಸಲ್ಲಿ ಮುಗಿಸ್ಕೊಡ್ತೀರಾ ಹಾಂ ಸರ್ ಓಕೆ ಹಾಂ ಮತ್ತೆ ಏನಾದರೂ ನಿಮ್ಮಲ್ಲಿ ರಿಕ್ವಿಷನ್ ಏನಾದರೂ ಇದೆಯಾ ಹಾಂ ಓಕೆ ಸರ್ ಹಾಂ ಓಕೆ ಓಕೆ